ನಮ್ಮ ಭಾರತ ದೇಶವನ್ನು ನಾವು ಮುಂದುವರಿದ ರಾಷ್ ಮುಂದುವರಿಯುತ್ತಿರುವ ರಾಷ್ಟ್ರ ಅಂತ ಈಗ ಹೇಳ್ಬೋದು ಯಾಕಂದರೆ ನಮ್ಮ ಭಾರತ ದೇಶದಲ್ಲಿ ಈಗ ಈಗ ಎಲ್ಲಾದರಲ್ಲೂ ಮಹಿಳೆ ಮತ್ತು ಪುರುಷರಿಗೆ ಸರಿಯಾದ ಸ್ಥಾನಮಾನವನ್ನು ನೀಡ್ತಾ ಇದಾರೆ ಅದರಲ್ಲೂ ಮಹಿಳೆಯರಿಗೆ ಹೆಚ್ಚಿನದಾಗಿ ಆದ್ಯತೆನ್ನು ಕೊಡ್ತಾ ಇದ್ದಾರೆ ಆದರೆ ಇದು ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ರಾಜ್ಯಗಳಲ್ಲಿ ಕಂಡುಬರುತ್ತಿದೆಯಾ ಇಲ್ವ ಇದು ಯಾರಿಗು ಗೊತ್ತಿಲ್ಲ ಕೆಲವೊಂದು ಜಿಲ್ಲೆಯಲ್ಲಿ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಸರಿಯಾದ ರೀತಿಯ ಸ್ಥಾನಮಾನ ಕೊಡ್ತಿದ್ದಾರೆ ಯಾವುದೇ ಭೇದ ಭಾವ ಇಲ್ಲ ಇಬ್ಬರೂ ಸಮಾನರು ಅಂತ ಕಾಣ್ತಿದ್ದಾರೆ ಆದರೆ ಕೆಲವೊಂದು ರಾಷ್ ಕೆಲವೊಂದು ದೇಶದಲ್ಲಿ ಕೆಲವೊಂದು ರಾಜ್ಯದಲ್ಲಿ ಮತ್ತು ಕೆಲವೊಂದು ಜಿಲ್ಲೆಗಳಲ್ಲಿ ಇದು ಮಹಿಳೆಯರಿಗೆ ಇನ್ನೂ ಸರಿಯಾಗಿ ಸಮಾನತೆಯನ್ನ ಸಿಕ್ತಾ ಇಲ್ಲ ಅವರಿಗೆ ಇನ್ನೂ ಕೀಳಾಗಿ ನೋಡೋದು ಇದೆ ಉದಾಹರಣೆಗೆ ನಮ್ಮ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಮಹಿಳೆಯರಿಗೆ ಅಷ್ಟೊಂದು ಸ್ಥಾನಮಾನ ಅಷ್ಟೊಂದು ಅವಕಾಶ ಇಲ್ಲ ಅದರಲ್ಲೂ ಅಲ್ಪಸಂಖ್ಯಾತರಾಗಿ ಮುಸ್ಲಿಮ್ಸ್ ಇರೋದಕ್ಕೆ ಬಹಳಷ್ಟು ಕಡಿಮೆ ಅವ್ರ ಕುಂಟುಂಬದಲ್ಲೇ ಅವರಿಗೆ ಹೊರಗಡೆಯನ್ನ ಕಳಿಸೋಕೆ ಹೆದರ್ತಾರೆ ಮತ್ತು ಅವ್ರ ಕುಟುಂಬದಲ್ಲೇ ಅವ್ರ ಕುಟುಂಬದವರೆ ಅವ್ರಿಗೆ ಹೆಣ್ಮಗಳು ಅಂತೇಳಿ ಹೊರಗಡೆನ ಹೋಗೋಕ್ಕೆ ಹೊರ್ಗಡೆ ಹೊರಗಡೆ ಹೋಗೋಕೆ ಬಿಡೋದಿಲ್ಲ ಮತ್ತು ಯಾವುದೇ ರೀತಿ ವಿದ್ಯಾಭ್ಯಾಸಕ್ಕೆ ಕಳಿಸೋದಿಲ್ಲ ಮತ್ತು ಯಾವುದೇ ರೀತಿ ತನ್ನ ಒಂದು ಕೆಲಸ ಮಾಡಬೇಕು ಇದರಲ್ಲಿ ಅವ್ಳಿಗೆ ಆಸಕ್ತಿ ಇದೆ ಅಂತ ಹೇಳಿದ್ರೆ ಅವರು ಯಾ ಅದನ್ನ ಯಾವುದೇ ರೀತಿಯಾಗಿ ಒಪ್ಕೊಳಲ್ಲ ನೀನು ಹುಡುಗಿ ನಿನಗೆ ಒಂದು ವಯಸ್ಸಿಗೆ ಬಂದಾಗ ಮದುವೆ ಆಗಿ ಹೋಗಬೇಕು ಈ ಥರ ಮಾಡಿ ಅವರ ಆಸೆಗಳನ್ನು ಅಲ್ಲೇ ನೀರಲ್ಲಿ ಹಾಕಿ ಬಿಡ್ತಾರೆ ಮತ್ತು ಅವರಿಗೆ ಜಾಸ್ತಿಯಾಗಿ ಹೊರಗಡೆ ಹೋಗೋದುಕ್ಕೆ ಅವಕಾಶ ಸಿಗೋಲ್ಲ ತಾನು ಏನು ಅನ್ಕೊಂಡಿರ್ತಾರೋ ಅದನ್ನ ಮಾಡೋದಕ್ಕೆ ಅವಕಾಶ ಜಾಸ್ತಿಯಾಗಿ ಸಿಗೊಲ್ಲ ಅವ್ರಿಗೆ ಅದರಲ್ಲೂ ಇವಾಗ ಇನ್ನೂ ಜಾಸ್ತಿ ನಾವು ಜಾಸ್ತಿ ಆಗ್ತಿದೆ ಅಂತನೇ ಹೇಳ್ಬೋದು ಯಾಕಂದರೆ ಇದು ಬಾಲ್ಯ ವಿವಾಹ ಮೊದಲಿಂದನು ಇದೆ ಆದರೆ ಈಗಲೂ ಇದೆ ಈಗ ಕಡಿಮೆ ಆಗಿದೆ ಅಂತಂದರೆ ನಂಬೋಕೆ ಆಗಲ್ಲ ಈಗಲೂ ಬಹಳಷ್ಟು ಹಳ್ಳಿಗಳಲ್ಲಿ ಬಾಲ್ಯ ವಿವಾಹವನ್ನು ನಾವು ಕಾಣ್ತಿದೀವಿ ಈ ಬಾಲ್ಯ ವಿವಾಹದಿಂದ ಹೆಣ್ಮಕ್ಕಳ ಜೀವನ ನಷ್ಟ ಆಗ್ತಿದೆ ಈ ಹೆಣ್ಮಕ್ಕಳಿಗೆ ಬಾಲ್ಯ ವಿವಾಹವನ್ನು ಮಾಡಿಬಿಟ್ಟು ಅವರು ಇನ್ನೂ ಸಣ್ಣ ವಯ್ಸಲ್ಲೇ ಒಂದು ಮನೆಯ ಜವಾಬ್ದಾರಿಯನ್ನು ಹೊರಿಸ್ಬಿಡ್ತಾರೆ ಅವರು ಇದರಿಂದ ತನ್ನ ವಿದ್ಯಾಭ್ಯಾಸವನ್ನ ಪೂರ್ಣಗೊಳಿಸ್ಲಿಕ್ಕೆ ಆಗಲ್ಲ ಮತ್ತು ತಾನು ಅನ್ಕೊಂಡಿರೋದನ್ನು ಅದನ್ನ ಪೂರ್ಣಗೊಳಿಸಲಿಕ್ಕು ಆಗಲ್ಲ ಇವೆಲ್ಲ ತಡಿಬೇಕು ಸರ್ಕಾರ ಇದ್ರ ಮೇಲೆ ಕಾಯ್ದೆಯನ್ನು ಜಾರಿಗೆ ತರಬೇಕು ಮತ್ತು ಮತ್ತು ನಮ್ಮ ಹೆಣ್ಣು ಮಕ್ಕಳಿಗೆ ಪುರುಷ ವಿದ್ಯೆ ಸಮಾನ ವಿದ್ಯಾ ಆದ್ಯತೆ ಮತ್ತು ಯಾವುದೇ ಭೇದ ಭಾವ ಇಲ್ಲದೇ ಅವರನ್ನ ಮುಂದುವರಿಸಬೇಕು